ನಾವು ಜಾನುವಾರುಗಳನ್ನ ಆದಾಯಕ್ಕಾಗಿ ಉಪಯೋಗ್ಸೋದಾದ್ರೆ ಅವುಗಳನ್ನು ಜಾನುವಾರುಗಳನ್ನು ಸಾಕಿ ಅವುಗಳ ಹಾಲಿಂದ ಅದನ್ನು ಹೊತ್ತು ಡೈರಿಗೆ ಹಾಕಿ ಅದರಲ್ಲಿ ಬಂದಂಥ ಹಾಲನ್ನ್ ದುಡ್ಡನ್ನು ನಾವು ಬಳಸ್ಕೋತೀವಿ ಮತ್ತು ಅವುಗಳ ಹಾಲಿಂದ ಹಾಲನ್ನು ವರ್ತನೆಗೆ ಬಿಟ್ಟಲ್ಲಿ ಅದರಿಂದ ನಾವು ಹಣ ಗಳಿಸುತ್ತೇವೆ ಜಾನುವಾರುಗಳಿಂದ ಹೆಚ್ಚಾಗ್ ಉಪ್ಯೋಗ ಏನಂದರೆ ಅವುಗಳು ಹಾಕುವ ಕಸದಿಂದ ಗೊಬ್ಬರವನ್ನು ಮಾಡಿಕೊಂಡು ಅದನ್ನು ಸಾವಯವ ಕೃಷಿಗೆ ಬಳಸುತ್ತೇವೆ ಸಾವಯವ ಗೊಬ್ಬರವನ್ನು ಉಪಯೋಗ್ಸಿ ಕೃಷಿಯನ್ನು ಮತ್ತು ಮಣ್ಣಿನ ಫಲವತ್ತತೆನು ಹೆಚ್ಚಿಸಿ ಒಳ್ಳೆಯ ಕೃಷಿಯನ್ನು ನಾವು ತೆಗೆಯುತ್ತೇವೆ ಕೃಷಿಯಿಂದ ಒಳ್ಳೆಯ ಆದಾಯವನ್ನು ಪಡೆಯುತ್ತೇವೆ ಜಾನುವಾರುಗಳಿಗೆ ಆದಾಯಕ್ಕಾಗಿ ಅವ್ಗಳನ್ನು ನಾವು ಮಾರಿಕೊಳ್ಳೋದಿಲ್ಲ ವಯಸ್ಸಾದಲ್ಲಿ ಮಾರಿಕೊಳ್ಳುತ್ತೇವೆ ಆದಾಯವೆಂದರೆ ಅವುಗಳಿಂದ ಹೊಳವನ್ನು ಉಳುವುದು ಅಥವಾ ಹೊಲವನ್ನ ಗೇಯ್ಮೆ ಮಾಡುವುದಕ್ಕಾಗಿ ಬಳಸುತ್ತೇವೆ ಅವ್ಗಳ ಗೋಮೂತ್ರದಿಂದ ಗೋಕಸದಿಂದ ಮಣ್ಣಿನ ಫಲವತ್ತತೆನ್ನ ಹೆಚ್ಚಿಸಲು ಗೊಬ್ಬರವನ್ನು ಶೇಖರಿಸ್ತೇವೆ ಅವುಗಳಿಂದ ಪ್ರತಿಯೊಂದು ಲಾಭಾಂಶವನ್ನೇ ಪಡೆಯುತ್ತೇವೆ ಅವುಗಳು ಹೆಚ್ಚಾಗಿ ಆದಾಯಕ್ಕೆ ಉಪಯೋಗ್ಸುತ್ತೇವೆ